ನನ್ನ ನೆಚ್ಚಿನ ಆಹಾರ ಪ್ರಕಾರ ಬಂದ್ಬಿಟ್ಟು ಚಿತ್ರಾನ್ನ ಅಂತಲೇ ಹೇಳ್ಬೋದು ಚಿತ್ರಾನ್ನ ಅಂತ ಬಂದಾಗ ಅದು ಒಂದು ನ್ಯಾಷನಲ್ ಫುಡ್ ಅಂತಲೇ ಹೇಳ್ಬೋದು ಚಿತ್ರಾನ್ನ ಅಂತ ಬಂದಾಗ ಎಲ್ಲರಿಗೂ ಇಷ್ಟ ಅಂತಲೇ ಹೇಳ್ಬೋದು ಚಿತ್ರಾನ್ನ ಅಂತ ಬಂದಾಗ ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ಬಂದಾಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರರಿ ಸೊಪ್ಪು ಈ ರೀತಿ ಮುಂತಾದವುಳನ್ನು ಹಾಕಿ ಒಗ್ಗರಣೆ ಮಾಡಿ ಎಳ್ಳಿ ಕಾಯಿಯ ಹುಳಿಯನ್ನು ಹಿಂಡುವುದರ ಮೂಲಕ ಚಿತ್ರಾನ್ನವನ್ನು ಮಾಡ್ತಾರೆ ಈ ರೀತಿ ಚಿತ್ರಾನ್ನವನ್ನು ತಿನ್ನುವುದರಿಂದ ಆರೋಗ್ಯಕ್ಕೂ ಸಹ ಒಳ್ಳೇದು ಆರೋಗ್ಯವು ಚೆನ್ನಾಗಿರುತ್ತದೆ ಆರೋಗ್ಯವು ಉತ್ತಮ ಗುಣಮಟ್ಟದಲ್ಲಿರುತ್ತದೆ ಆರೋಗ್ಯವು ಚೆನ್ನಾಗಿರುತ್ತದೆ ಮತ್ತು ಈ ರೀತಿಯ ಚಿತ್ರಾನ್ನವು ಎಲ್ಲರಿಗೂ ಇಷ್ಟವಾಗುತ್ತದೆ ಚಿತ್ರಾನ್ನವು ನನಗೆ ಒಂದು ನೆಚ್ಚಿನ ಆಹಾರ ಅಂತಲೇ ಹೇಳ್ಬೋದು ಈ ಚಿತ್ರಾನ್ನವನ್ನು ತಿನ್ನುವುದರಿಂದ ಎಲ್ಲರಿಗೂ ಇಷ್ಟ ಈ ಚಿತ್ರಾನ್ನ ಅಂತ ಬಂದಾಗ ಎಲ್ಲರೂ ಇದು ಬಡವರ ಬಂಧು ಅಂತಲೇ ಹೇಳ್ಬೋದು ಯಾವುದೇ ರೀತಿ ಆದಂತಹ ಸಾಹುಕಾರಿಕೆ ಇಲ್ಲದೇ ಯಾವುದೇ ರೀತಿಯಾದಂತಹ ಜಾಸ್ತಿ ಖರ್ಚಿಲ್ಲದಂತೆ ಮಾಡುವಂತಹ ತಿಂಡಿಯಾಗಿದ್ದು ಎಲ್ಲರಿಗೂ ಇಷ್ಟವಾಗುತ್ತದೆ ಹಾಗಾಗಿ ನನಗೂ ಇಷ್ಟ ಅಂತಲೇ ಹೇಳ್ಬೋದು ಹಾಗಾಗಿ ಈ ಚಿತ್ರಾನ್ನವು ಎಲ್ಲರ ಮನೆಯ ತುಂಬ ಚೆನ್ನವಾದಂತಹ ತಿಂಡಿ ಎಲ್ಲರೂ ಸಹ ಎಲ್ಲ ಫಂಕ್ಷನಲ್ಲೂ ಸಹ ಈ ಚಿತ್ರಾನ್ನವನ್ನು ಅತಿ ಹೆಚ್ಚಾಗಿ ಮಾಡ್ತಾರೆ ಈ ಚಿತ್ರಾನ್ನವನ್ನು ಎಲ್ಲರು ಭ್ರಮಸ್ತಾರೆ ಅಂತಲೇ ಹೇಳ್ಬೋದು